ನನಗೆ ನನ್ನದೇ ಆದಂತಹ ವೈಯಕ್ತಿಕ ಗುರಿ ಇದೆ ಅದು ಏನು ಅಂತಂದರೆ ನಾನು ಇತ್ರ ದೇಶಗಳಲ್ಲಿ ಅಂದರೆ ವಿದೇಶದಲ್ಲಿ ನಾನು ನನ್ನ ಮಾಸ್ಟರ್ ಡಿಗ್ರಿಯನ್ನು ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ನನ್ನ ಕನಸು ಅಂತ ಹೇಳ್ಬೋದು ವೈಯಕ್ತಿಕ ಗುರಿ ಅಂತ ಹೇಳ್ಬೋದು ಇದನ್ನ ಸಾಧಿಸೋಕೆ ನನಗೆ ಇರುವಂತ ಪ್ರೇರಣೆ ಏನು ಅಂತಂದರೆ ನಾನು ಫಸ್ಟು ನನ್ನ ಸ್ವದೇಶದಲ್ಲಿ ನಾನು ನನ್ನ ಬ್ಯಾಚುಲರ್ ಡಿಗ್ರಿಯನ್ನು ಮುಗಿಸ್ಕೊಂಡಿದ್ದೀನಿ ಮುಗಿಸಿಕೊಂಡು ನನಗೆ ಒಂದು ಕೆಲಸ ಅಂತ ಸಿಕ್ಕಿದರೆ ಅದರಿಂದ ನಾನು ಹಣವನ್ನು ಸಂಪಾದಿಸಿಕೊಂಡು ನಾನು ವಿದೇಶದಲ್ಲಿ ನನ್ನ ಮಾಸ್ಟರ್ ಎಮ್ ಎಸ್ ಡಿಗ್ರಿಯನ್ನು ನಾನು ಮುಂದುವರಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ಇದು ನನಗೆ ಪ್ರೇರಣೆಯಾಗಿ ತೆಗೆದುಕೊಂಡಿರುವಂತದ್ದು ನಾನು ಕೆಲಸ ಮಾಡಬೇಕು ಬೇರೆ ಬೇರೆ ವಿಷಯಗಳನ್ನು ಕಲಿಬೇಕು ಬೇರೆ ಬೇರೆ ಟೆಕ್ನಾಲಜಿಗಳನ್ನು ಕಲಿಬೇಕು ಅದರಿಂದ ನಾನು ವಿದೇಶದಲ್ಲಿ ನನ್ನ ಮಾಸ್ಟರನ್ನು ಮಾಡೋದಕ್ಕೆ ಎಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ